ಹಲೋ ಎಚ್ ಆರ್ ಮ್ಯಾಮ್ ಮ್ಯಾಮ್ ಗುಡ್ ಆಫ್ಟರ್ನೂನ್ ಮ್ಯಾಮ್ ಮ್ಯಾಮ್ ಇದೂ ನಮ್ಮದು ನಮ್ಮ ಪ್ರಾಜೆಕ್ಟ್ದಾಗಿಂದು ರಿಪೋರ್ಟ್ ಕಳ್ಸಿದ್ದೆವು ನಾವು ನಿಮಗೆ ನೋಡೀರಿ ಯಾರು ಯಾರದು ಪರ್ಫಾಮೆನ್ಸ್ ಹೇಗದ ಅಂತಂದು ಹೇಳಿ ಹ್ಞೂ ಅದ್ರೊಳಗೆ ಒಂದು ಸ್ವಲ್ಪ ಭಾಳೇ ಅಂಡರ್ ಪರ್ಫಾಮಿಂಗ್ ಎಂಪ್ಲಾಯ್ಸರಾ ನೋಡೀರಿ ಮ್ಯಾಮ್ ಅವರಿಗೆ ಎಲ್ಲರೂ ಫಯರ್ ಮಾಡ್ಬೇಕು ನೋಡಿರಿ ಮ್ಯಾಮ್ ಮ್ಯಾಮ್ ಅದು ಎಂಪ್ಲಾಯ್ಸಿಗೆ ಅವ್ರಿಗೂ ಯಾಕಂದ್ರೆ ಅವ್ರ ಪರ್ಫಾಮೆನ್ಸ್ ಚಂದಿಲ್ಲ ಅದಕ್ಕೆ ಅವ್ರಿಗೆ ನೀವು ಲಾಸ್ಟ ಪ್ರೊಜೆಕ್ಟ್ದಾಗ ಎಂಪ್ಲಾಯ್ಸ್ ಅವ್ರ ಪರ್ಫಾಮೆನ್ಸ್ ಚಂದಿಲ್ಲಾರದ ಕಡಿಂದ ನಾವು ಫಯರ್ ಮಾಡಿ ಅನ್ಲತ್ತಿದೆವು ಸುಮ್ಮ ಸುಮ್ಮನೆರಾ ನಾವು ಫಯರ್ ಮಾಡಂದಿಲ್ಲಲ್ಲಾ ಇದ್ರಾಗಿನ ಮೊದಲು ಅಂದಿದ್ದೇವಾ ಇಲ್ಲ ಈಗ ಅವ್ರದ್ದು ಪರ್ಫಾಮೆನ್ಸ್ ಭಾಳೇ ಖರಾಬದ ಅದಕ್ಕೆ ಅವರಿಗೆ ಫಯರ್ ಮಾಡಿರಿ ಹೊಸ ಫ್ರೆಶರ್ಸಿಗೆ ಏನದೆ ಅಂತಂದ್ರೆ ನೀವು ಅಪ್ಕಮ್ಮಿಂಗ್ ಪ್ರಾಜೆಕ್ಟ್ಸಲ್ಲಿ ನಮಗೆ ಫ್ರೆಶರ್ಸಿಗೆಗ್ ಹೈಯರ್ ಮಾಡಿಕೊಡಿರಿ ಇಲ್ಲ ನಿಮ್ಮವರು ಅವರು ಇದೇ ನಮ್ದು ಇದೇ ಮೋಶನ್ಗೆ ಇದು ನಾವು ಹಿಂಗಿಂಗೆ ಮಾಡ್ತೀವಿ ಅಂತಂದು ಹೇಳಿ ಅವರಿಗೆ ಗೊತ್ತಾಗ್ಯದೆ ಅವ್ರಿಗೆ ಈಗ ನಾವು ಫಯರ್ ಮಾಡೋಲ್ಲ ಅಂದು ಗೊತ್ತಾಗ್ಯದ ಅವ್ರು ಕಂಫರ್ಟ್ ಜೋನಿಗೆ ಹೋಗಿ ಬಿಟ್ಟಾರ ಫ್ರೆಶರ್ಸಿಗೆ ಏನು ಇರ್ತದಂದ್ರೆ ಅದು ಎನ್ತುಸಿಯಾಸಮ್ ಇರ್ತದೆ ಅವ್ರು ಅದಕ್ಕೆ ಅವ್ರು ಚಲ್ ಚಂದ ಕೆಲಸ ಮಾಡ್ತಾರೆ ಇವ್ರು ಇದ್ರೊಳಗೆ ಈ ಪ್ರಾಜೆಕ್ಟ್ನಾಗ ನಾ ಅವ್ರಿಗೆ ಭಾಳ ಕ್ರಿಟಿಕಲ್ ಪ್ರಾಜೆಕ್ಟ್ ಇತ್ತು ಅವ್ರಿಗೆ ಭಾಳ ಸಮ್ಜಾಯ್ಸಿ ಹೇಳೀನಿ ಎಲ್ಲರಿಗೆ ಹಿಂಗೆ ಮಾಡಬೇಡ್ರಿ ಅಂತಂದು ಹೇಳಿ ಅಂದ್ರೂನು ಅವರು ಒಂದು ಸೊ ಅವ್ರು ಒಂದು ಸ್ವಲ್ಪ ಪರ್ಟಿಕುಲರ್ ಜನ ಏನು ಮಾಡಿದಾರ ಅಂದ್ರೆ ಅವ್ರಿಗೆ ಇಲ್ಲಿ ಇರೋದೇ ಇಂಟ್ರಸ್ಟಿಲ್ಲ ಅವ್ರಿಗೆ ಮೇನ್ ಅಂತಂದ್ರೆ ಅವ್ರು ಏನಂತಂದ್ರೆ ಅವ್ರದ್ದು ಈಗ ಸ್ವಲ್ಪ ಈಗೋಇಸ್ಟಿಕ್ ಆಗ್ಯಾರ ಅವರು ಅವ್ರು ಹಾಗಾಗಿ ಅವರು ಭಾಳ ಖರಾಬ್ ಕೆಲಸ ಮಾಡ್ಯಾರ ಅದಕ್ಕೆ ಅವ್ರಿಗೆ ಫಯರ್ ಮಾಡಿ ನಾನು ನನ್ನ ಪ್ರಾಜೆಕ್ಟಿಗೆ ನನಗೆ ಅಪ್ಕಮ್ಮಿಂಗ್ ಪ್ರಾಜೆಕ್ಟಿಗೆ ಹೊಸರಿಗೆ ಹೈಯರ್ ಮಾಡಿಕೊಡ್ರಿ ಯಾಕಂದ್ರೆ ಅವ್ರಿಗೆ ಎನರ್ಜಿನೂ ಇರ್ತದೆ ಅವ್ರು ಹೇಳಿದ್ ಕೇಳ್ತಾರ್ನು ಮ್ಯಾಮ್ ದೊಡ್ಡದೇನಿಲ್ಲ ಆ್ಯಕ್ಚುಲಿ ನೀವು ನೋಡಿರಿ ಫುಲ್ ಓವರಾಲ್ ಪ್ರೊಜೆಕ್ಟ್ದಾಗ ಎಷ್ಟು ಜನ ಕೆಲಸ ಮಾಡ್ಯಾರ ಅಷ್ಟು ಜನದ್ರಾಗ ಒಂದು ಟೆನ್ ಪರ್ಸೆಂಟ್ ಜನ್ರದ್ದು ಅಷ್ಟೇ ಹೆಸ್ರು ನಾನು ನಿಮಗೆ ಕೊಟ್ಟೀನಿ ಹಾಂ ಅಷ್ಟು ಜನರಿಗೆ ಅವರಿಗೆ ಫಯರ್ ಮಾಡಿರಿ ಹೊಸರಿಗೆ ತಂದು ಕೊಡಿರಿ ಬಿಕಾಸ್ ನನ್ಗರ ಅಂತೂ ಅವ್ರ ಜೊತಿಗೆ ಕೆಲಸ ಮಾಡ್ಲಿಕ್ಕೆ ಆಗೋಲ್ಲ ಯಾಕಂದ್ರೆ ನನ್ನ ನಾ ಆ್ಯಸ್ ಎ ಮ್ಯಾನೇಜರ್ ಹೇಳಹತ್ತೀನಿ ನನ್ನ ಅಂಡರ್ನು ಯಾರ್ನು ಇರ್ತಾರೆ ಅವ್ರು ಎಲ್ರೂನು ಹೇಳಿದ್ದು ಕರೆಕ್ಟಾಗಿ ಕೇಳಬೇಕು ಅವ್ರು ಅವ್ರದ್ದು ಅವ್ರಿಗೆ ಕೊಟ್ಟಿದ್ದ ರೋಲ್ಸ್ ಪರ್ಫೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅವರಿಲ್ಲ ಅಂದ್ರೂನು ಅವ್ರು ಎಕ್ಸಿಕ್ಯೂಟ್ ಮಾಡಕ್ಕೆ ಆಗಲ್ಲತ್ತಿಲ್ಲಾಂದರೂ ನನ್ನದಿದು ಪ್ರಾಬ್ಲಮದ ಅಂತ ಎಕ್ಸೆಪ್ಟ್ ಮಾಡ್ಕೋಬೇಕು ಇವ್ರು ಏನರ ಅಂತಂದ್ರೆ ಇವ್ರು ಎದ್ದು ತಾ ಹಾಳಗದಲ್ದೆ ಎಲ್ಲರಿಗೂ ಮತ್ತು ಬೇರೆವ್ರಿಗೂನು ಅವ್ರು ಏನಾದ್ರು ಡಿಸ್ಟಬೆನ್ಸ್ ಕ್ರಿಯೇಟ್ ಮಾಡ್ಲತ್ತಾರ ಗ್ರೂಪ್ನಾಗ ಸೊ ಇದು ಓವರಾಲ್ ಏನದೆ ವರ್ಕಿಂಗ್ ಎನ್ವೈರ್ಮೆಂಟೆ ಹಾಳ್ ಮಾ ಹಾಳ್ಮಾಡ ಹತ್ತಾರ ಇವ್ರು ಸರಿ ಅದು ಹಾಗೆ ಏನಂತಂದ್ರೆ ನಮಗೆ ಫ್ರೆಶರ್ಸಿಗೆ ಹೈಯರ್ ಮಾಡಿ ಕೊಡಬೇಕು ಒಳ್ಳೆಯ ಫ್ರೆಶರ್ಸಿಗೆ ನೋಡಿ ನಮ್ಮ ಟೀಮ್ ಎನ್ವೈರ್ಮೆಂಟಿಗೆ ಕರೆಕ್ಟಾಗಿ ಸೂಟ್ ಆಗೋ ಹಂಗೆ ಇವಾಗ ಅವ್ರು ಎಷ್ಟು ಜನ ಹೋಗ್ತಾರಲ್ಲ ಅಷ್ಟು ನನಗೆ ಸೇಮ್ ನಂಬರ್ ನನಗೆ ಹೈಯರ್ ಮಾಡಿ ಕೊಡ್ಬೇಕು ರೀ ಮ್ಯಾಮ್ ಈ ಪ್ರೊಜೆಕ್ಟನ್ನು ಅವ್ರಿಗೆ ಮತ್ತೆ ನಾವು ನಾವೇನು ರೆಡಿ ಮಾಡ್ಕೊಳೊದದ ನಮ್ದು ರಿಸೊರ್ಸ ನಾವು ಮತ್ತೆ ಅವ್ರಿಗೆ ನಾವು ರೆಡಿ ಮಾಡ್ತೀವಿ ಮತ್ತು ಏನ್ಮಾಡ್ತೀವಿ ಅವರಿಗೆ ಹಾಂ ಅದಿಕ್ಕೇನೆ ಎಡ್ವಾನ್ಸ್ ಹೇಳಹತ್ತೇನ ಅಪ್ಕಮ್ಮಿಂಗ್ ಪ್ರಾಜೆಕ್ಟಿಗೆ ಅಲ್ಲಿ ಬರೋ ಮಟ್ಟ ಪ್ರಾಬ್ಲಮ್ ಆಗ್ಬಾರ್ದಂತ ಈಗ ಹೇಳಹತ್ತೆ ಸರಿ ರೀ ಓಕೆ ಮ್ಯಾಮ್ ತ್ಯಾಂಕ್ ಯು